ಹಾಂ ಹಲೋ ಸರ್ ನಮಸ್ತೆ ಹಾಂ ಸರ್ ಹಾಂ ಸರ್ ಅದೆ ಗೊತ್ತಾಯಿತು ಹೇಳಿ ಸರ್ ಹಾಂ ಸರ್ ಅದೇ ಮಾಡ್ತಯಿದೀವಿ ಸರ್ ಹಾಂ ಅದೆ ಸರ್ ಅದು ಈಗ ಅದು ಪ್ರಾಜೆಕ್ಟ್ ಬಂದು ನಮಗೆ ಮೂರು ತಿಂಗ್ಳು ಆಯ್ತು ಸರ್ ನಾವು ಅದೆ ಅದು ಮಾಡಿ ಒಂದು ಕಾರ್ಯ ರೂಪ್ದಲ್ಲಿ ಇದೆ ಸರ್ ಇನ್ನೂ ನಮಗೆ ಇನ್ನು ಒಂದು ಮೂರು ತಿಂಗಳು ಟೈಮ್ ಬೇಕು ಸರ್ ಅದನ್ನ ಕಮ್ ಪೂರ್ತಿ ಮುಗ್ಸಕೆ ನಾವು ಅದೆ ಕೆಲ್ಸದಲ್ಲಿ ಇದ್ದೀವಿ ಸರ್ ಮಾಡ್ತಯಿದ್ದೀವಿ

ಹಾಂ ಅದೆ ಸರ್ ಮಾಡ್ತಯಿದೀವಿ ಅಂದರೆ ನಾನು ಬೇರೆ ಬೇರೆ ಅವ್ರ್ಗೆ ನನ್ನ ಒಂದು ಕೆಳಗಡೆ ಇರೋರಿಗೆ ವ ಕಾಂಟ್ರ್ಯಾಕ್ಟ್ ಕೊಟ್ಟಿದಿನಿ ಸರ್ ಅಂದರೆ ನಾನು ನಿಂತೂ ನಾನೇ ಒಂದು ಮುಂದೆ ನಿಂತು ಮಾಡಸ್ತೀನಿ ಸರ್ ಎಲ್ಲ ಮಾಡ್ತಿದ್ದಾರೆ ಅದೆ ಸರ್ ಇನ್ನೊಂದು ಎರಡು ತಿಂಗಳಲ್ಲಿ ನಮ್ದು ಕೆಲಸ ಎಲ್ಲ ಮುಗಿತು ಸರ್ ನೀವು ನಮ್ಗೆ ಆವಾಗಲೆ ನಾನು ಪ್ರಾಜೆಕ್ಟ್ದು ಎಲ್ಲ ಹೇಳ್ತೀನಿ ಸರ್ ಮುಗಿತದೆ ಅದೆ ಸರ್ ಈಗ ಒಂದು ಎರಡು ಬಿಲ್ ಆಗಿದೆ ಸರ್ ಇನ್ನೊಂದು ಬಿಲ್ ಆದರೆ ನಾವು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಬೋದು ಸರ್ ಈಗ ಅದೆ ಸರ್ ಮಾಡ್ತಯಿದ್ದೀವಿ ಮಾಡ್ತಯಿದ್ದೀವಿ ಸರ್ ಅದೆ ಈಗ ಅದು ಅಂದರೆ ಈಗ ಈ ಎಲ್ಲ ಹೇಳಿದ್ದು ಸರ್ ಈಗ ಒಂದು ನಮಗೆ ಒಂದು ಆರು ತಿಂಗ್ಳ ಹಿಂದೆ ಬಂದಿರೋದು ಸರ್ ಮತ್ತೆ ಅದನ್ನೆಲ್ಲ ನಾವು ಅಲ್ಲಿಗೆ ತಶೀಲ್ದಾರ್ ಆಪೀಸಲ್ಲಿ ಹೋಗಿ ಎಲ್ಲಾ ಅಪ್ರೂವ್ ತಗೊಂಡು ಎಲ್ಲಾ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡ್ದಿದೆ ಸರ್ ಅದೆ ಅದು ಸ್ಟಾರ್ಟ್ ಆಗಿದೆ ಸರ್ ಅದು ಹಾಕಿದ್ದೀವಿ ಅದೂ ನಲವತ್ತು ಪ್ರಾಜೆಕ್ಟ್ಸಲ್ಲಿ ಒಂದು ಇಪ್ಪತ್ತು ಪ್ರಾಜೆಕ್ಟ್ಸು ಈಗ ಆಲ್ರೆಡಿ ಅಪ್ರೂವ್ ಆಗಿದೆ ಸರ್ ಇನ್ನೊಂದು ಇಪ್ಪತ್ತು ಪ್ರಾಜೆಕ್ಟ್ಸು ಪೆಂಡಿಂಗಲ್ಲಿದೆ ಅದನ್ನು ಕೂಡ ನಾವು ಮಾಡ್ತಿವಿ ಸರ್ ಮಾಡಿ ಕಂಪ್ಲೀಟ್ ಮಾಡ್ತೀವಿ ಸರ್ ಅಂದರೆ ಸರ್ ಮಾಡ್ತಿದಿ ಅದು ಮಾಡ್ತಿದಿವಿ ಸರ್ ಎಲ್ಲ ಮಾಡ್ತಿದ್ದೀವಿ ಹಾಂ ಅದೆ ಸರ್ ಇನ್ನೊಂದು ನಿಮಗೆ ಟು ಮಂತ್ಸಲ್ಲಿ ಎಲ್ಲಾ ಅಪ್ಡೇಟ್ ಕೊಡ್ತಿನಿ ಸರ್ ಅಂದರೆ ಈಗ ನಾವು ಎಲ್ಲ ಪ್ರೋಗ್ರೆಸಲ್ಲಿ ಇದೆ ಸರ್ ಎಲ್ಲನು ಸ್ಟಾಟ್ ಮಾಡಿದ್ದೀವಿ ಸ್ವಲ್ಪ ಇನ್ನೊಂದು ಎರಡು ತಿಂಗಳಲ್ಲಿ ನಾವೆಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಿವಿ ಸರ್ ಓಕೆ ಸರ್ ಓಕೆ ಓಕೆ ಸರ್ ಮಾಡ್ತಿ